ಮಾರಾಟ ಚಟುವಟಿಕೆಗಳಂತ ಆರ್ಥಿಕತೆ ಕನ್ನಡ ಭಾಷೆ ನಾವು ಹೇಗೆ ಬಳಸ್ತಿವಂದ್ರೆ ಈಗ ನಾವು ಸಂತೆಗೋಗ್ತೀವಿ ಇಲ್ಲಿ ಕೋಲಾರಲ್ಲಿ ಗುರುವಾರ ಗುರುವಾರ ಸಂತೆ ನಡಿಯತ್ತೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಸಂತೆ ನಡಿಯತ್ತೆ ಆ ಸಂತೆಯಲ್ಲಿ ಎಲ್ಲ ರೀತಿ ತರಕಾರಿಗಳು ದವಸ ಧಾನ್ಯಗಳು ಕೂಡ ಸಿಗುತ್ತೆ ಫ್ರೆಷ್ ಆಗಿರೊಂಥದ್ದೇ ಸಿಗುತ್ತೆ ಸೊಪ್ಪುಗಳು ಎಲ್ಲ ಚೆನ್ನಾಗಿರೋವೆ ಸಿಗ್ತವೆ ಹೂ ಹಣ್ಣುಗಳು ದವಸ ಧಾನ್ಯಗಳು ಸೊಪ್ಪುಗಳು ತರಕಾರಿಗಳು ಎಲ್ಲ ಸಿಗುತ್ತೆ ಮತ್ತು ಇನ್ನೊಂದು ನಮಗೆ ಅನುಕೂಲವಾದಂಥ ಒಂದು ಏನಪ್ಪ ಅಂದರೆ ಸಂತೆಗಿಂತ ಅಂಗಡಿಗಳಿಗಿಂತ ಸಂತೆಯಲ್ಲಿ ದಿನನಿತ್ಯ ಕೊಂಡುಕೊಳ್ಳುವ ಮಾರ್ಕೆಟ್ಗಿಂತ ಸಂತೆಯಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಅತಿ ಕಡಿಮೆಯಾದ ಬೆಲೆಗೆ ಮತ್ತು ಚೆನ್ನಾಗಿರುವಂಥ ತರಕಾರಿಗಳು ಫ್ರೆಷ್ ಆಗಿರುವಂಥ ಪದಾರ್ಥಗಳೇ ಸಿಗುತ್ತೆ ಗುರುವಾರ ಗುರುವಾರ ನಾವು ಸಂತೆಗೆ ಹೋಗಿನೆ ವಾರಕ್ಕೆ ಬೇಕಾಗಿರೊಂಥ ತರಕಾರಿಗಳು ಹಣ್ಣು ಹಂಪಲುಗಳು ದವಸ ಧಾನ್ಯಗಳು ದಿನ್ ಎಲ್ಲ ಕೊಂಡ್ಕೊಂಡು ಬರ್ತೀವಿ ಸಂತೆಗೆ ನಾವು ಹೋಗೋದೇ ಬೆಳಗ್ಗೆಯಿಂದ ಒಂದು ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಸಂತೆ ಕೂಡುತ್ತೆ ಆದರೆ ನಾವು ಸಂಜೆ ಹೊತ್ತಿನಲ್ಲಿ ಸಂತೆಗೋದರೆ ಎಲ್ಲ ರೀತಿಯ ತರಕಾರಿಗಳನ್ನು ತೊಗೊಬೋದು ದಿನನಿತ್ಯ ಮಾರುಕಟ್ಟೆಲ್ಲಿ ಕೆ ಜಿಗಟ್ಟಲೆ ತರಕಾರಿ ಅಥವಾ ಹಣ್ಣು ಹಂಪಲುಗಳು ತಗೊಬೋದು ಆದರೆ ಸಂತೆಯಲ್ಲಿ ಪ್ರ ಸಿಗುವ ಪದಾರ್ಥಗಳು ಗುಡ್ಡೆಗಳ ಲೆಕ್ಕ ಹತ್ತು ರೂಪಾಯಿಗೆ ಒಂದು ಗುಡ್ಡೆ ಹತ್ತು ರೂಪಾಯಿಗೆ ಒಂದು ಗುಡ್ಡೆ ಬೀನ್ಸು ಹತ್ತು ರೂಪಾಯಿಗೆ ಒಂದು ಗುಡ್ಡೆ ಆಲುಗಡ್ಡೆ ಹತ್ತು ರೂಪಾಯಿಗೆ ಒಂದು ಗುಡ್ಡೆ ಕ್ಯಾರೆಟು ಹತ್ತು ರೂಪಾಯಿಗೆ ಒಂದು ಗುಡ್ಡೆ ಹಸಿಮೆಣಸಿನಕಾಯಿ ಹತ್ತು ರೂಪಾಯಿಗೆ ಒಂದು ಗುಡ್ಡೆ ಶುಂಠಿ ಹತ್ತು ರೂಪಾಯಿಗೆ ಒಂದು ಗುಡ್ಡೆ ಹೀರೆಕಾಯಿ ಈ ಥರ ಸಿಗುತ್ತೆ ಮತ್ತೆ ಸೊಪ್ಪುಗಳು ತುಂಬ ಚೆನ್ನಾಗಿರುವಂಥ ಸೊಪ್ಪುಗಳು ಫ್ರೆಷ್ ಆಗಿರೊಂಥ ಸೊಪ್ಪುಗಳೇ ಸಿಗುತ್ತೆ ನಮಗೆ ದಿನನಿತ್ಯ ಮಾರುಕಟ್ಟೆಗಿಂತ ಸಂತೇಲಿ ತೊಗೊಳ್ಳೋ ಪದಾರ್ಥಗಳು ತುಂಬ ಚೆನ್ನಾಗಿರುತ್ತೆ ಒಂದು ವಾರಕ್ಕೆ ಬೇಕಾದಷ್ಟು ಪದಾರ್ಥಗಳು ಸಂತೇಲಿ ನಾವು ಕೊಂಡ್ಕೊಂಡು ಬರ್ತೀವಿ ಮತ್ತು ಅತಿ ಕಡಿಮೆವಾದ ಬೆಲೆ ರುಚಿಕರವಾದ ಶುಚಿಕರವಾದ ವಸ್ತುಗಳು ನಮಗೆ ಸಂತೆಯಲ್ಲಿ ದೊರೆಯುತ್ತದೆ ನಮಗೆ ಸಂತೆ ಅಂದರೆ ತುಂಬಾ ಖುಷಿ ಎಲ್ಲ ಒಂದೇ ಕಡೆ ಸಿಗುವಂಥ ಪದಾರ್ಥಗಳು ಅದು ಬರೀ ಸಂತೆಯಲ್ಲಿ ಮಾತ್ರ ಆದ್ದರಿಂದ ನಾವು ಸಂತೆಗೆ ಗುರುವಾರ ಗುರುವಾರ ಕೋಲಾರಲ್ಲಿ ನಡೆಯುವ ಸಂತೆಗೇಟ್ ಬಳಿ ಇರುವ ಸಂತೆಗೆ ಒಮ್ಮೆ ಭೇಟಿ ಕೊಡುತ್ತೇವೆ ಸಂತೆಯಲ್ಲಿ ತಿಂಡಿ ತಿನಿಸುಗಳು ಕೂಡ ಸಿಗುತ್ತವೆ ಬೋಂಡಾಗಳು ವಡೆಗಳು ಕಡ್ಲೆಪುರಿ ಕಡ್ಲೆಬೀಜ ಇವೆಲ್ಲ ಕೂಡ ಸಿಗುತ್ತೆ ಮತ್ತೆ ಸಂತೆಯಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನಾ ಎಲ್ಲವನ್ನೂ ಸಿಗು ನಾವು ಕೊಂಡ್ಕೊಬೋದು ಮತ್ತೆ ಬೇರೆ ಕಡೆ ಸುತ್ತಮುತ್ತಲು ರೈತರು ಅವರ ಬೆಳೆದಿರುವ ಬೆಳೆಗಳನ್ನು ಕೋಲಾರಲ್ಲಿ ಗುರುವಾರ ಗುರುವಾರ ನಡೆಯುವ ಸಂತೆಗೆ ತಂದು ಸಂತೆಯಲ್ಲಿ ಮಾರಾಟ ಮಾಡ್ತಾರೆ ಎಲ್ಲ ತರಕಾರಿಗಳು ಎಲ್ಲ ಹಣ್ಣು ಹಂಪಲುಗಳು ಹೂಗಳು ಎಲ್ಲವನ್ನು ಸಹ ನಾವು ಒಂದೇ ಸ್ಥಳದಲ್ಲಿ ಒಂದೇ ಜಾಗದಲ್ಲಿ ಇದು ಸಂತೆಯಲ್ಲಿ ಗುರುವಾರದ ಕೋಲಾರಿನ ಸಂತೆಯಲ್ಲಿ ನಾವು ವೀಕ್ಷಿಸಬಹುದು ಅಥವಾ ಮತ್ತು ಕೊಂಡ್ಕೊಳ್ಬಹುದು ಕೋಲಾರಿನ ಸಂತೆ ಗುರುವಾರದ ಸಂತೆ ಅತಿ ಪ್ರಸಿದ್ಧವಾದದ್ದು ಮತ್ತು ಮಹಾಕರವಾದು ಸಂತೆ ಅಂದ್ರೆ ಒಂಥರ ಖುಷಿ ಎಲ್ಲೂ ಬೇರೆ ಕಡೆ ಹೋಗೊ ಆಗ್ತಿ ಹೋಗೊ ಹಾಗಿಲ್ಲ ಒಂದೇ ಜಾಗದಲ್ಲಿ ಎಲ್ಲವನ್ನು ಕೊಂಡುಕೊಂಡು ನಮ್ಮ ವಾಹನದಲ್ಲಿ ಮತ್ತೆ ಹಿಂದಿರುಗಿ ಹಿಂತಿರುಗಿಸ ಹಿಂತಿ ವಾಪಸ್ ಬರ್ಬೋದು ನಮ್ಮ ಮನೆಗೆ ಆದ್ದರಿಂದ ಅದೇ ಮಾರ್ಕೆಟ್ನಲ್ಲಿ ಅಲ್ಲೊಂದು ಇಲ್ಲೊಂದು ಇನ್ನೊಂದು ಮತ್ತೊಮ್ಮೆ ಕೊಂಡ್ಕೊಬೇಕಾಗತ್ತೆ ಆದರೆ ಸಂತೆಯಲ್ಲಿ ಆ ಥರ ಇಲ್ಲ ಒಂದೇ ಜಾಗದಲ್ಲಿ ಒಂದು ಅರ್ಧ ಗಂಟೆ ನಮಗೆ ಅವಕಾಶವಿದ್ದರೆ ನಾವು ಸಂತೆಗೆ ಒಮ್ಮೆ ಭೇಟಿ ಕೊಟ್ಟು ನಮಗೆ ಬೇಕಾಗಿರುವ ತರಕಾರಿಗಳು ಹಣ್ಣು ಹಂಪಲುಗಳು ಹೂವುಗಳು ಎಲೆ ಅಡಿಕೆ ದವಸ ಧಾನ್ಯಗಳು ಎಲ್ಲವನ್ನು ಕೊಂಡುಕೊಂಡು ನಾವು ವಾಪಸ್ಸು ಮನೆಗೆ ಬರಬಹುದು ಮತ್ತೆ ಸಂತೆ ಎಂದರೆ ಅದೊಂಥರ ಪೂರ್ವ ಕಾಲದ ಹಳೇ ಸಂಪ್ರದಾಯ ಎಂತಂತ ದೊಡ್ಡವರೆಲ್ಲ ಹೇಳ್ತಾರೆ ಅದು ನಿಜ ಮಾರ್ಕೆಟ್ಟಲ್ಲಿ ಸಿಗೊಂಥ ವಸ್ತುಗಳಿಗೆ ಸಂತೆಯಲ್ಲಿ ಬೆಲೆ ಕಡಿಮೆ ಮತ್ತು ಚೆನ್ನಾಗಿರುವಂಥ ವಸ್ತುಗಳೇ ಬೆಲೆ ಕಡಿಮೆ ಆಗಿರುವಾಗ ನಾವು ಮಾರ್ಕೆಟಿಗೇತಕ್ಕೋಗ್ಬೇಕು ವಾರಕ್ಕೊಮ್ಮೆ ಸಂತೆಗೆ ಭೇಟಿ ನೀಡ್ಬೋದಲ್ಲ ವಾರಕ್ಕೊಮ್ಮೆ ಸಂತೆಗೆ ಹೋಗಿ ಸಂತೆಯಲ್ಲೇ ಕೊಂಡ್ಕೊಂಡು ಬರಬಹುದಲ್ಲ ವಾರ ಪೂರ್ತಿ ಕೊಂಡ್ಕೊಂಡು ಬಂದಿದ್ದು ಮನೆಯಲ್ಲಿ ಬಳಸ್ಬೋದಲ್ಲ ಮತ್ತೆ ಇನ್ನೊಂದು ವಾರಕ್ಕೋಗಿ ಬೇಕಾಗಿರುವ ಸಾಮಗ್ರಿಗಳು ಮತ್ತೆ ಕೊಂಡ್ಕೊಂಡು ಬರ್ಬೋದಲ್ಲ ಫ್ರೆಷ್ ಆಗಿ ಸಿಗುವಂಥ ತರಕಾರಿಗಳ್ನ ಬಿಟ್ಟು ಒಣ್ಗೋಗಿರೋಂಥ ತರಕಾರಿಗಳ ಮಾರ್ಕೆಟ್ಗೆ ಏತಕ್ಕೋಗ್ಬೇಕು ಆದ್ದರಿಂದ ನಾನು ಪ್ರತಿ ವಾರ ಕೋಲಾರಿನ ಗುರುವಾರ ಸಂತೆಗೆ ನಾನು ಹೋಗ್ತೀನಿ ನನಗೆ ತಿಳಿದ ಮಟ್ಟಿಗೆ ನಾನು ಬೇರೊಬ್ರಿಗೆ ಕೂಡ ಸಂತೇಲಿ ಚೆನ್ನಾಗಿರತ್ತೆ ತರಕಾರಿಗಳು ಹೋಗಿ ಅಂತನೆ ಹೇಳ್ತೀನಿ ಹಾಗಾಗಿನೆ ನನಗೆ ತಿಳ್ದಿರೋವ್ರು ಕೂಡ ಕೆಲವ್ರು ಜನ ಸಂತೆಗೆ ಭೇಟಿ ನೀಡ್ತಾರೆ ಮಾರ್ಕೆಟ್ಗೆ ಹೋಗ್ತಾರೆ ಆದರೆ ಮಾರ್ಕೆಟ್ಗೋದ್ರೂ ಸಹ ಸಂತೆಗೋಗೋಗೊದನ್ನ ಜನ ಯಾವ್ದೆ ಕಾರ್ಣಕ್ಕು ನಿಲ್ಲಿಸೊಲ್ಲ ಏಕೆಂದರೆ ಅಲ್ಲಿ ಸಿಗುವ ಪದಾರ್ತಗಳು ಅತೀ ಕಡಿಮೆ ಅಲ್ಲಿ ಸಿಗುವ ಪದನ್ನು ಜನ ಯಾವುದೇ ಕಾರಣಕ್ಕೂ ನಿಲ್ಲಿಸೊಲ್ಲ ಏಕೆಂದರೆ ಅಲ್ಲಿ ಸಿಗುವ ಪದಾರ್ಥಗಳು ಅತಿ ಕಡಿಮೆ ಅಲ್ಲಿ ಸಿಗುವ ಪದಾರ್ಥಗಳು ಫ್ರೆಷ್ ಆಗಿರೋದ್ರಿಂದ ಎಲ್ಲ ಜನರು ವಾರಕ್ಕೊಮ್ಮೆ ಸಂತೆಗೆ ಭೇಟಿ ನೀಡುತ್ತಾರೆ